ಧಾರ್ವಾಡ ಏನು ರೀ ನಮ್ಮ ನಮ್ಮ ಅಣ್ಣಂದೊಂದು ಮದ್ವಿ ಐತಿ ರೀ ಅದಕ್ಕೆ ಡೆಕೋರೇಷನ್ ಮಾಡ್ಬೇಕು ಇತ್ತ ಮತ್ತು ಯಾಂಗ ಯಾವಾಗ ಸ ಮುಂದಿನ ತಿಂಗಳು ಒಂದನೇ ತಾರೀಖು ಐತಿ ರೀ ಫೆಬ್ರವರಿ ಒಂದಕ್ಕೆ ಮತ್ತು ಹ್ಯಾಂಗ ಮದ್ವಿ ಮತ್ತು ಡೆಕೋರೇಷನ್ ಹೆಂಗೆ ಅದಾವ ರೀ ಮತ್ತು ರೇಟ ಏ ಇಲ್ರಿ ರೀ ಒಂದು ಒಂದು ರಾತ್ರಿ ಸಾಕು ರೀ

ನಮಗ ಒಂದು ಹತ್ತರಿಂದ ಮೂವತ್ತು ಸಾವಿರದೊಳಗ ನೋಡ್ರಿ

ಇಲ್ಲೇ ಧಾರ್ವಾಡ್ಡ ಹತ್ತಿರ ನರೇಗ ರೀ

ಇಲ್ಲಿ ಇಲ್ಲಿ ರೀ ಫೆಬ್ರವರಿ ಒಂದಕ್ಕೆ ಐತಿ ರೀ ಮುಂದಿನ ತಿಂಗ್ಳು

ಈ ಸಿಂಪಲ ಒಂದು ಅದು ಸಿಂಪಲ್ ಸಾಕು ರೀ ಹಾಂ ರೀ ಏ ಭಾಳ ಆತ್ರಿ ಅದು

ಅವ ಡಿಸೈನ್ ಯಾವ್ದು ನೋಡ್ರಿ ಆ ಡಿಸೈನು ಕಳ್ಸಿ ನಾವು ನೋಡ್ತಿವಿ ಆ ಡಿಸೈನ್ ನೋಡಿ ಚೆನ್ನಾಗಿರೋ ಕಡ್ಮಿ ರೇಟಿದ ನೋಡಿ ನಾವು ಅದನ್ನ ಇದನ್ನ ಮಾಡ್ತೀವಿ ಆಯ್ಕೆ ಮಾಡ್ತೀವಿ ರೀ ಹಾಂ ಇದು ನೋಡ್ರಿ ನಮ್ದು ಅದ ನೋಡಿ ಆ ಫೋಟೋ ಕಳ್ಸಿರಿ ರೀ ಫೋಟೋ ಕಳ್ಸಿರಿ ರೀ ಆ ಫೋಟೋ ನೋಡಿ ಸೆಲೆಕ್ಟ್ ಮಾಡ್ತೀವಿ ರೀ ಹಾಂ ರೀ

ಮಾಲ್ಕ ಅದ್ರ ಇಲ್ಲ ಇಲ್ಲ ಅಡ್ರೆಸ್ಸ್ ಹೇಳ್ರಿ ಅದು ಎಲೈತಿ ನಿಮ್ದು ಹಾಂ ರೀ ದುಬ್ಳಿಯಿಂದ ಎಡಕ್ಕ ಬಲಕ್ಕ ಯ ಯ ಯ ರೈಟಿಗೆ ರೀ ಹಾಂ ಹಾಂ ಅಂದ್ರ ಅದ ಅದ ರೀ ಹೆಸ್ರು ಏನೈತಿ ರೀ ನಿಮ್ಮ ಅಂಗಡಿ ಹೆಸ್ರು ದಿನೇಶ್ ರೀ ದಿನೇಶ ಡೆಕೋರೇಷನ್ ಸೆಂಟ್ರ್ ಹಾಂ ಹಾಂ ಡೆಕೋರೇಷನಾ ಅಂದ್ರ ನೀವ್ಯಾನ್ ಮುಂದ್ಯ ಜನ ಮಾಡಿದ್ರೇನು ರೀ ಈ ಥರ ಪ್ರೋಗ್ರಾಮ್ ಮೇಲೆ ಬ್ಯಾರೆ ನಡೆಸಿ ಕೊಟ್ಟಿರಿ ಯಾ ಎಲ್ಲಿ ಎಲ್ಲಿ ಒಂದು ಎಷ್ಟು ಎಷ್ಟು ಮಾಡೀರಿ ಹೀಗೆ ಎಷ್ಟು ವರ್ಷ ಎಷ್ಟು ಆಗ್ಯಾವ್ರಿ ಫಸ್ಟ್ ವರ್ಷ ಫಸ್ಟ್ ವರ್ಷ ಅಷ್ಟು ಮಾಡಿರಿ ಹೌದ್ರೀ ಎಲ್ಲ ಏನು ಏನು ಏನು ಯಾ ಬಜೆಟ್ ಯಾವ ಬಜೆಟ್ ಒಳಗೆ ಬಾ ಹೌದು ರೀ

ನಮ್ಮ ನರೇ ನರೇಗದಾಗ ಮಾಡೀರಿ ಮಾಡ್ರಿ ನಮ್ದುವಾ ಅದ ರೀ ಹೋದ ಹೋದ ಶನಿವಾರ ಆತು ಅಲ್ಲಾ ಅದಾ ಹೌದು ಹೌದ್ರಿ ಅದು ಚೆನ್ನಾಗಿ ಆತು ಅಂದರೆ ಭಾಳ ಚೆನ್ನಾಗಿ ಮಾಡಿ ಕೊಟ್ಟದ್ರಿ ಡೆಕೋರೇಷನ್ ಭಾಳ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರಿ ಫೋಟೋ ಇದು